ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಮೊಬೈಲ್ ಪ್ರಾಡಕ್ಟು ನಾನು ತುಂಬ ವರ್ಷದಿಂದ ನಿಮ್ಮ ಹತ್ರನೆ ಆಡ್ರ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಕೊಡ್ತಿದ್ದೀರ ಸರ್ವೀಸು ಈ ಸಲೀನು ಅಷ್ಟೇ ನಾನು ಆಡ್ರ್ ಮಾಡಿರೋ ಮೊಬೈಲ್ ತುಂಬ ಚೆನ್ನಾಗಿದೆ ನಾನು ಮೇನ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಕ್ಯಾಮ್ರ ಕ್ವ್ಯಾಲಿಟಿ ಅದೇ ತುಂಬ ನನಗೆ ಸ್ಯಾಟಿಸ್ಫೈ ಆಗಿದೆ ತುಂಬ ಕ್ಲಾರಿಟಿ ಬರ್ತಿದೆ ಒಳ್ಳೆಯ ಮೆಗಾ ಫಿಕ್ಸೆಲ್ ಕ್ಯಾಮ್ರಾ ಇದೆ ಮತ್ತು ಬ್ಯಾಟ್ರಿ ಸ್ಟೋರೇಜು ಅಷ್ಟೇ ಔಟ್ಸೈಡ್ ಟ್ರಾವೆಲ್ ಮಾಡೋರ್ಗೆ ಕಂಪ್ನೀಸಲ್ಲಿ ವರ್ಕ್ ಮಾಡೋರ್ಗೆ ಬ್ಯಾಟ್ರಿ ಪ್ಯಾಕೇಜ್ ತುಂಬ ಇಂಪಾರ್ಟೆಂಟ್ ಆಗತ್ತೆ ಟ್ರಾವೆಲ್ಲಿಂಗ್ ಮಾಡೋದ್ರಿಂದ ಬ್ಯಾಟ್ರಿ ಪ್ಯಾಕೇಜೇ ಇಂಪಾರ್ಟೆಂಟ್ ಆಗತ್ತೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಪ್ರಿವಿಯಸ್ಲಿ ನಾನು ನಿಮ್ಮ ಹತ್ತಿರ ನನ್ನ ಫ್ರೆಂಡ್ಗೆ ಒಂದು ಮೊಬೈಲ್ ಆರ್ಡರ್ ಮಾಡ್ದಾಗ ಕೂಡ ಇದೆ ಥರಾನೇ ಬಂದಿತ್ತು ಸ್ಟಿಲ್ ಅವಳು ಮೂರು ನಾಲ್ಕು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದಾಳೆ ಅವಳಿಂದ ಒಂದು ಕೂಡ ಡಿಮೆರಿಟ್ ಪಾಯಿಂಟ್ಸ್ ಬಂದಿಲ್ಲ ಎಲ್ಲ ಪಾಸ್ಟಿವ್ ಪಾಯಿಂಟ್ಸ್ ಬಂದಿದೆ ಈ ಸಲಾನು ನಾನು ಅದೇ ಥರ ಆರ್ಡರ್ ಮಾಡಿದ್ದೀನಿ ಥ್ರಿ ಫೋರ್ ಟೈಮ್ಸ್ ನಿಮ್ಮ ಹತ್ತು ನಿಮ್ಮ ಕಂಪ್ನಿಯಿಂದಾನೆ ಆರ್ಡರ್ ಮಾಡಿರೋದ್ರಿಂದ ತುಂಬ ಪಾಸ್ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ ಈಗ ನಾನು ಯೂಸ್ ಮಾಡಿರೋದ್ರಿಂದ ನನಗೂ ಅದೇ ಥರ ಬಂದಿದೆ ಅದೇ ರೀತಿ ನಾನು ಈಗ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ನಲ್ಲ ಅದು ತುಂಬಾ ಕ್ಲಾರಿಟಿ ಆಗಿರ್ಬೋದು ಇನ್ಟ್ರನಲ್ ಸ್ಟೋರೇಜ್ ಆಗಿರ್ಬೋದು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜು ತುಂಬ ಯೂಸ್ಫುಲ್ ಆಗಿದೆ ಮತ್ತು ಸ್ಪೀಡು ಇನ್ಸ್ಟಾಲ್ಲೇಷನ್ ಆ್ಯಪ್ಸ್ ಇನ್ಸ್ಟಾಲ್ಲೇಷನ್ ಸ್ಪೀಡಾಗಿರ್ಬೋದು ಅದು ತುಂಬ ಬೇಗ ಆಗ್ತಿದೆ ಮತ್ತೆ ಕ್ವ್ಯಾಲಿಟಿ ಆಫ್ ಅಂದರೆ ಆ ಕಡೆಯಿಂದ ವಾಯ್ಸ್ ಆಗಿರ್ಬೋದು ನಮ್ಮ ಕಡೆಯಿಂದ ವಾಯ್ಸ್ ತುಂಬ ಕ್ವ್ಯಾಲಿಟಿ ಆಗಿ ಬರ್ತಿದೆ ಮತ್ತೆ ಮೊಬೈಲ್ ತುಂಬ ಸ್ಲ್ಯಾಂಟ್ ಆಗಿದೆ ಅಂದರೆ ತೂಕ ಇರೋದಿಲ್ಲ ಸ್ಲ್ಯಾಂಟ್ ಆಗಿ ಯೂಸ್ ಮಾಡ್ಬೋದು ಮತ್ತು ಸ್ಟೈಲಿಶ್ ಆಗಿದೆ ಒಳ್ಳೆಯ ಒಳ್ಳೆಯ ಕ್ಯಾಮ್ರಾ ಡಿಸೈನ್ಸ್ ಕೊಟ್ಟಿದ್ದೀರಾ ಮಾಡ್ರನ್ ಆಗಿ ಒಂಥರ ಸ್ಟೈಲಿಶ್ಶಾಗಿ ಯಾವ ಫೋನ್ಗೂ ಏನು ಕಮ್ಮಿ ಇಲ್ಲ ಅನ್ನೋ ಥರ ತುಂಬ ಸ್ಟೈಲಿಶಾಗಿ ಪ್ರೊವೈಡ್ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು ಸರ್